ಹಲೋ ಅಮೃತಾ ಮೇಡಮ್ ಡಾಕ್ಟರಾ ಮೇಡಮ್ ನಾವು ಹೋದ ವಾರ ಅರುಣಾ ಅಂತ ಜ್ವರ ಅಂತ ಹಾಸ್ಪಿಟಲಿಗೆ ಬಂದಿದ್ವಿ ಅದು ಜ್ವರ ಎಲ್ಲ ಕಮ್ಮಿ ಆಗಿದೆ ಮೇಡಮ್ ಈಗ ಸ್ವಲ್ಪ ಗಂಟಲು ನೋವು ಗಂಟಲು ಕಡಿತ ಆ ಥರ ಎಲ್ಲ ಆಗ್ತಿದೆ ಹೌದು ಹೌದು ಮೇಡಮ್ ದಿನೇ ದಿನೇ ನೀವು ಹೇಳಿದ ಹಾಗೆ ಎರಡು ಬಾರಿ ತೊಗೊತಿದೀನಿ ಹೌದ ಮೇಡಮ್ ಮೇಡಮ್ ಆಸ್ಪತ್ರೆ ನೀವು ಶನಿವಾರ ಮತ್ತು ಭಾನುವಾರ ತೆಗೆದಿರ್ತೀರಾ ಹಾಂ ಮೇಡಮ್ ದಿನಕ್ಕೆ ಕಷಾಯ ಎಷ್ಟು ಬಾರಿ ಮಾಡ್ಕೊಂಡು ಕುಡೀಬೇಕು ಹೌದಾ ಮೇಡಮ್ ಹಾಗೂ ಏನಾದರೂ ಕಮ್ಮಿ ಆಗಲಿಲ್ಲಾಂದರೆ ಹಾಸ್ಪಿಟಲಿಗೆ ಬರ್ಬೋದಲ್ವಾ ಹೌದಾ ಮೇಡಮ್ ನೀವೆಲ್ಲೂ ಹೊರಗಡೆ ಹೋಗೋದಿಲ್ಲ ತಾನೆ ಹಾಸ್ಪಿಟಲಲ್ಲೇ ಇರ್ತೀರಲ್ಲ ಹೌದಾ ಮೇಡಮ್ ಇದು ಟ್ಯಾಬ್ಲೆಟ್ ಏನಾದರೂ ಮುಂಚೇದು ಮಾತ್ರೆಗಳನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲ ಬೇರೆ ಏನಾದರೂ ಟ್ಯಾಬ್ಲೆಟ್ಸ್ ಕೊಡ್ತೀರಾ ಮೇಡಮ್ ಹೌದಾ ಮೇಡಮ್ ಮನೆಯಲ್ಲಿ ಶುಂಠಿ ಕಷಾಯ ಮಾಡಿಕೊಂಡು ಕುಡಿದ್ರೆ ಆಗುತ್ತಲ್ಲ ಮೇಡಮ್ ಹೌದಾ ಮೇಡಮ್ ಓಕೆ ಮೇಡಮ್ ಬಿಸಿ ನೀರಿಗೆ ಹಾಕ್ಕೊಂಡು ಇದು ಮಾಡೋದ ಹಾಂ ಮೇಡಮ್ ಗಾರ್ಗ್ಲಿಂಗ್ ನಾವು ಬಿಸಿ ನೀರಿಗೆ ಉಪ್ಪು ಹಾಕ್ಕೊಂಡು ಗಾರ್ಗ್ಲಿಂಗ್ ಮಾಡ್ತೀವಿ ಅದಿನ್ನೂ ಕಮ್ಮಿ ಆಗುತ್ತಲ್ಲ ಹಾಗೆ ಆ ಥರ ಮಾಡಿದ್ರೆ ಬೇಗ

ಓಕೆ ಮೇಡಮ್ ಹಾಸ್ಪಿಟಲಿಗೆ ಬರ್ತೀವಿ ಏನು ಅಪಾಯಿಂಟ್ಮೆಂಟ್ ಏನಾದರೂ ತೊಗೊಬೇಕಾ ಮೇಡಮ್ ಮುಂಚೆನೆ ಹೌದಾ ಮೇಡಮ್ ಹಾಂ ಸರಿ ಮೇಡಮ್ ಆದರೆ ನಾನು ಈ ಶನಿವಾರ ಮತ್ತು ಭಾನುವಾರ ಫ್ರೀ ಆದಾಗ ಬರ್ತೀನಿ ಮೇಡಮ್ ಮೇಡಮ್ ಸಂಜೆ ಆರು ಗಂಟೆ ಒಳಗಡೆ ಬರ್ಬೋದಲ್ವ

ಹಾಂ ಸರಿ ಮೇಡಮ್ ಆಯಿತು ಮೇಡಮ್ ಏನಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಶನಿವಾರ ಬರ್ತೀನಿ ಮೇಡಮ್ ಹಾಗಾದರೆ ಬಂದು ನಿಮಗೆ ಕರೆ ಮಾಡ್ತೀನಿ ಮೇಡಮ್ ಸರಿ ಮೇಡಮ್ ಧನ್ಯವಾದ